ನಾವು ರೈತರು ನಮ್ಮ ಕೆಲಸ ಏನಪ್ಪ ಅಂತಂದರೆ ಮೆಣಸಿನ್ಕಾಯಿ ಹಾಕ್ ಹಾಕ್ತೆವು ಮತ್ತು ಬತ್ತ ಹಾಕ್ ಹಾಕ್ತೇವು ಹತ್ತಿನೂ ಇವು ಮೂರು ಹಾಕ್ತದಿವಿ ಮೊದಲು ಏನುಮಾಡ್ತಿದ್ರಪ್ಪಾ ಅಂದ್ರೆ ನಮ್ಮ ಹಿರಿಯರ್ ಆಗಿರ್ತಕ್ಕಂಥವ್ರು ಬರೇ ಯೂರಿಯಾ ಗೋವಾ ಮತ್ತು ಕಾಂಪ್ಲೆಸ್ಸು ಅಂತಂದೇಳಿ ಹದಿನಾರು ಇಪ್ಪತ್ತು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಈ ಥರ ಹಾಕ್ತಿದ್ರು ಅದರ್ಲಿಂದ ಜಮೀನೂ ಅದರಿಂದ ಏನಾಗಿ ಬಿಡ್ತೈತೆ ಅಂದರೆ ಮಣ್ಣು ಹೋಗಿ ಕೆಟ್ಟು ಕೆಟ್ಟು ಹೋಗ್ಬಿಡ್ತೈತ್ ಅಂಬ್ತಕ್ಕಂಥದ್ದು ಇಲ್ಲಿ ಕೃಷಿಕರು ಬಂದು ಸ್ವಲ್ಪ ಅವರೆಲ್ಲ ಇಲ್ಲಿ ಬಂದು ನಮಗೆಲ್ಲಾ ಮಾಹಿತಿ ಚೆನ್ನಾಗಿ ಹೇಳಿದ್ರು ಅವರು ಅವ ಮಾಹಿತಿ ಹೇಳಿದಾಗ ನಾವು ಏನು ಮಾಡಬೇಕಂತಂದ್ರೆ ಅವರು ಇವಾಗಿಂದಂದೇ ನಾವು ನಮ್ಮ ಬೆಳೆಯಿಂದ ನಾವು ನೊಡ್ಕೊಂಡಾಂಗ ಮುಂದೆ ಈ ಭೂಮಿ ಹಾಳಾಗ್ಬಾಡ್ದಲ್ಲಾ ಅಂಬ್ತಕ್ಕಂಥದ್ದು ನಮ್ಮ ತಲಿ ಒಳಗೆ ಬಂತು ಅವಾಗ ಏನ್ಮಾಡ್ಬೇಕು ಅಂತ ನಾವು ಯೋಚನೆ ಮಾಡಿದಾಗ ಅವಾಗ ನಾವೇನು ಮಾಡಿದೇವಪ್ಪ ಅಂದರೆ ಹಸುವಿಂದು ಗೊಬ್ಬರ ತಗೊಂಡು ಹಾಕಿದಿವಿ ಒಂದುವರ್ಷ ಒಂದುವರ್ಷ ಮೇಕೆದೂ ತಗೊಂಡು ಆಟೋದು ಮತ್ತು ಕುರಿಗಳ್ನ ವ ಹೊಲ್ದಲ್ಲಿ ತುಪ್ಸೋದು ಈ ಥರ ನಾವು ಏನು ಮಾಡ್ತೀವಪ್ಪ ಅಂದರೆ ಈ ಕೊಟ್ಟಿಗೆ ಗೊಬ್ರನ ಜಾಸ್ತಿ ಮಾಡಿ ಈ ರಾಸಾಯನಿಕ ಗೊಬ್ರನ ಕಮ್ಮಿ ಮಾಡಿದೀವಿ ಯಾಕಪ್ಪಂದರೆ ಅದ್ಲಿಂದ ಆ ಭೂಮಿನೂ ಹಾಳಾಗ್ತತೆ ಒಂದು ಎರಡನೇದು ಪೈರು ಏನಾಗಿಬಿಡ್ತಪ್ಪಾ ಅಂತಂದರೆ ಸಾಕತ್ತು ಎತ್ತರ ಬೆಳೆದಿದ್ದೆ ಆದರೆ ಈ ಕೊಟ್ಟಿಗೆ ಗೊಬ್ಬರ ಬಂದಷ್ಟು ಇಳುವರಿ ಬರೊಲ್ಲ ಅದು ಅದು ನೋಡೋಕ ಒಳ್ಳೆ ಅದ್ರಾಗ ಒಳ್ಳೆ ಚಂದ ಪೈರ್ ಬರ್ತತೆ ಆದ್ರೆ ಆ ಪೈರು ಅದು ಟೇಸ್ಟಿ ಇರೋಲ್ಲ ಅದು ಅದ್ರದ್ದು ಅದ್ರದೇನು ನಾವು ಏನನ ಮಾ ಬಳಸ್ಬೇಕ್ ಊಟ ಮಾಡಬೇಕಂದ್ರೆ ಅದ್ರದು ಟೇಸ್ಟಿ ಇರೋಲ್ಲ ಅಂತ ಸ್ವಲ್ಪ ಕೃಷಿಕ್ರ್ ಬಂದು ಇಲ್ಲೇ ಎಲ್ಲ ತಿಳ್ಸಿದ್ಕೋಸ್ಕರನೇ ನಾವು ಕೊಟ್ಟಿಗೆ ಗೊಬ್ರನೇ ಜಾಸ್ತಿಯಾಗಿ ಮೊ ಬಳಸ್ತಾಯಿದಿವಿ ಬಳಸಿದಾಗ್ಲಿಂದ ಇಲ್ಲಿ ಏನು ಅಗ್ಯತಪ್ಪಾ ಅಂತಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆದು ಆದರೆ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಇಳುವರಿ ಕಮ್ಮಿ ಬರ್ತತೆ ಜಾಸ್ತಿ ಬರೋಲ್ಲ ಕೊಟ್ಟಿಗೆ ಗೊಬ್ಬರ ಹಾಕಿರೋದು ಇಳುವರಿ ಕಮ್ಮಿ ಬರೋದು ಆ ವಾ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಮಾತ್ರ ಇಳುವರಿ ಜಾಸ್ತಿ ಬರ್ತತೆ ಆದರೆ ಇಳುವರಿ ನೋಡ್ಕೊಂಬೋದಾದಕ್ಕಿಂತ ನಮ್ಮ ಅರೋಗ್ಯ ನೋಡ್ಕ್ಯಬೇಕಂತ ಅಂತಕ್ಕಂಥದ್ದು ಈಗಿನ ಜನ್ರೇಷನ್ ಪ್ರಕಾರ ಏನ್ ಹೇಳ್ತಾರಪ್ಪ ಅಂತಂದರೆ ಇವಾಗ ಭಗ್ವಂತ ಹುಟ್ಸಿದಾತ ಹುಲ್ ಮೇಯಿಸಲ್ಲ ಯಾರು ಯಾರಿಗೆ ಏನು ಏನು ಕೊಡ್ಬೇಕ ಅದು ಕೊಡ್ತಾ ಇದ್ದಾನೆ ಮುಂದೆ ಬರ್ತಕ್ಕಂಥದ್ದು ಈ ಜಮೀನು ಉಳ್ಕೊಬೇಕಪ್ಪಾ ಅಂತಂದರೆ ಬೆಳೆ ಕಮ್ಮಿಯಾದ್ರೆ ಚಿಂತಿಲ್ಲ ಕೊಟ್ಟಿಗೆ ಗೊಬ್ರ ಹಾಕಿ ಬೆಳೆನಾ ಉಳಿಸ್ಬೇಕ್ ಅಂಬ್ತಕ್ಕಂಥದ್ದು ಬಂದ್ವಿ ಕೃಷಿಕರಿಗ್ ಹೇಳಿದ್ಕೋಸ್ಕರನೇ ನಾವು ಅವಾಗೇನು ಮಾಡಿದ್ವಿ ಅವಾಗಾ ಆದರೆ ಆಗಲಿಬಿಡು ಹಂಗಾರ ಅಂತಂದೇಳಿ ಇವಾಗ ಕೊಟ್ಟಿಗೆ ಗೊಬ್ರನೇ ಹಾಕ್ತಿದೀವಿ ಏನಪ್ಪಾ ಅಂತಂದರೆ ಅದನ್ನು ಸ್ವಲ್ಪ ನಾವು ಹೆಚ್ಚಿನ ರೀ ಈ ಥರ ಕೊಟ್ಟಿಗೆ ಗೊಬ್ರದ್ದು ಇದು ಇದು ರಾಸಾಯನಿಕ ಗೊಬ್ಬರ ಹಾಕಿಯೆಲ್ಲ ಮತ್ತು ಈ ಔಷಧನ ಸಹ ಜಾಸ್ತಿ ನಾವು ಸಿಂಪಡಿಸಿಲ್ಲ ಅಂಬ್ತಕ್ಕಂಥದಲ್ಲಿಂದ ಸ್ವಲ್ಪ ಜನಗಳಿಗೆ ಅದನ್ನ ತಲಿಯಾಗ್ ಇರ್ತಕ್ಕಂಥದನ್ನ ಏನು ನಾವು ಸಾವ ಇದು ಸಾವಾಯಿಕ ಕೃಷಿ ಮಾಡಿರೋದು ಕೊಟ್ಟಿಗೆ ಗೊಬ್ಬರ ಹಾಕ್ ಮಾಡಿರೋದು ಇದಕ್ಕೆ ಕಾ ಕೀಟನಾಶಕದ್ದು ನಾವು ಜಾಸ್ತಿ ಇದಕ್ಕೆ ಸಿಂಪಡಿಸಿಲ್ಲ ಆದುರಿಂದ ಈ ಇದರಿಂದ ನಿಮಗೆ ಆರೋಗ್ಯವು ಚೆನ್ನಾಗಿರ್ತಂಬ್ತಕ್ಕಂಥದ್ದು ಹೇಳಿ ಅವ್ರಿಗೆ ಮನವರಿಕೆ ಮಾಡಿ ನಾವು ಏನ್ಮಾಡಬೇಕಪ್ಪಾ ಅಂತಂದರೆ ಅದ್ರದು ಹೆಚ್ಚಿನ ಯಾಕಂದ್ರೆ ಇಳುವರಿ ಕಮ್ಮಿ ಬರ್ತಲ್ಲ ಆ ಇಳುವರಿ ಕಮ್ಮಿ ಬರೋದ್ರೊಳಗಾಗಿ ಈ ಈ ತರ ಮಾಡಿದ್ವಂತಂದು ಹೇಳಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದಂತ ಹೇಳಿದಾಗ ಅವಾಗ ಅದನ್ನು ಏನುಮಾಡ್ತಾರಪ್ಪಾ ಅಂದ್ರೆ ಜನಗಳು ಅಪೇಕ್ಷೆ ಪಡ್ತಾರೆ ಅವರಿಗೆ ಚೆನ್ನಾಗ್ ಹೇಳಿ ಈ ಇದನ್ನು ಬಳಸ್ಬೇಕಂಬ್ತಕ್ಕಂಥದ್ ಜನಗಳಿಗೆ ಹೇಳಿ ನಾವು ಇವಾಗ ಏ ಏ ಕೊಟ್ಟಿಗೆ ಗೊಬ್ರದ ಮಾಡ್ತಾ ಇರೋದು ಆದರೆ ಜನಗಳಿಗೆ ಅಷ್ಟೇ ಇದನ್ನೇ ಬಳಸಿರಿ ಆರೋಗ್ಯವು ಭೇಷ್ ಚೆನ್ನಾಗ್ ಇರ್ತಂತ ಒಂದು ಎರಡನೇದು ಆ ಭೂಮಿ ಸಹಿತಾ ನಾವು ಸಹ ಯು ಯೂರಿಯಾ ಮತ್ತು ಕಾಂಪ್ಲೇಕ್ಸು ಮತ್ತು ಔಷಧ ಸಿಂಪಡಿಸಿದರೆ ಭೂಮಿ ಸಹಿತಾ ನಾಶ ಆಗ್ತೈತೆ ಭೂಮಿ ಕೆಟ್ಟೋಗಿಬಿಡ್ತತೆ ಕೆಲವೇ ದಿವ್ಸಗಳಲ್ಲಿ ನೆಕ್ಸ್ಟು ಇನೊಂದು ಈ ಪೀಳ್ಗೆ ಸಹ ಮುಂದೆ ಬರ್ತಕ್ಕಂಥ ಪೀಳಿಗೆ ಭಾಳ ತೊಂದರೆ ಆಗ್ತೈತೆ ಅಂಬ್ತಕ್ಕಂಥದನ್ನು ನಾವು ತಿಳಿ ಎಲ್ಲ ತಿಳಿಸಿ ಈ ಥರ ಇವಾಗ ಕಟ್ ಕೊಟ್ಟಿಗಿ ಗೊಬ್ಬರದ್ದೆ ವ್ಯವಸ್ಥೆ ಮಾಡ್ತದಿವಿ ಅಂತಕ್ಕಂಥದ್ದು ಹೇಳಿ ನನ್ನ ಈ ಎರಡು ಮಾತುಗಳಿಗೆ ಮುಗಿಸ್ತೀನಿ